ನಾನು ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ನಿಂದ ಸಾಲ ಪಡೆದಿದ್ದೆ ಉದ್ದೇಶ ಏನಂದರೆ ಶಿಕ್ಷಣವನ್ನು ಮುಂದುವರಿಸಲು ಶಿಕ್ಷಣದ ಸಾಲ ಎಜುಕೇಷನ್ ಲೋನನ್ನ ಪಡೆದಿದ್ದೆ ಇದೂ ನನಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತು ಹೇಗಂದರೆ ಬಡ್ಡಿದರಗಳಲ್ಲಿ ಅಂದರೆ ಬಡ್ಡಿಯ ದರ ಕಡಿಮೆ ಇತ್ತು ಹಾಗಾಗಿ ನಾನು ಶಿಕ್ಷಣವನ್ನು ಮುಂದುವರಿಸಲು ಸಹ ಕೊಟ್ಟಿರೊ ಬ್ಯಾಂಕ್ನಿಂದ ತೆಗೆದುಕೊಂಡಂತಹ ಸಾಲವು ಸಹ ನನಗೆ ಅನುಕೂಲ ಮಾಡ್ತು ಅಂದರೆ ಮುಂದಿನ ದಿನಗಳಲ್ಲಿ ನಾನು ಉದ್ಯೋಗಗಳನ್ನು ತೆಗೆದುಕೊಂಡ ನಂತರ ಆ ಸಾಲವನ್ನು ಮರುಪಾವತಿಸುವಂತಹ ಹಲ ಹಲವಾರು ನಿಯಮಗಳಿದ್ದು ಹಾಗಾಗಿ ನನಗೆ ಉತ್ತಮ ಅಂತ ಅನ್ನಿಸ್ತು ಈಗ ಸಾಲ ತೆಗೆದುಕೊಂಡಾಗ ಇದ್ದಂತಹ ಅನುಭವಗಳೆನ್ ಏನಂದರೆ ಹೆಚ್ಚು ಬಡ್ಡಿದ ಇರಬಹುದು ಇಲ್ಲ ಸಾಲಕ್ಕೆ ಅಂತ ಹೆಚ್ಚಾಗಿ ಬಡ್ಡಿಯ ಪ್ರಮಾಣ ಹೆಚ್ಚಿರುತ್ತದೆ ಅಂತ ಅನ್ಕೊಂಡಿದ್ದೆ ಬ್ಯಾಂಕಿನಲ್ಲಿ ಸಾಲ ಶಿಕ್ಷಣಕ್ಕೆ ಸಾಲ ತೆಗೆದುಕೊಂಡಾಗ ಏನನಿಸುತ್ತಂದ್ರೆ ಇಲ್ಲ ಇದು ಉತ್ತಮ ಉದ್ಯೋಗಗಳನ್ನು ಉದ್ಯೋಗಗಳು ಸಿಗ ಸಿಕ್ಕನಂತರ ಸಾಲವನ್ನು ತೀರಿಸುವುದಾಗಿ ಹಲವಾರು ನಿಯಮಗಳು ಕಂಡುಬಂದವು ಹಾಗೆ ಇದು ಸುಲಭವ್ ಸುಲಬ ಮತ್ತು ಸರಾಗವಾಗಿ ಅಂದರೆ ನನ್ನ ಶಿಕ್ಷಣದಲ್ಲಿ ಉತ್ತಮ ಜೀವನೋಪಾಯವನ್ನು ಕಟ್ಟಿಕೊಳ್ಳಲು ಈ ಬ್ಯಾಂಕಿನಿಂದ ಸಾಲ ಹಲವಾರು ಬದಲಾವಣೆಗಳನ್ನು ನಿರ್ವಹಿಸ್ತು